ಹಾಂ ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ನನ್ನ ತಂದೆ ಅವ್ರಿಗೆ ಅಷ್ಟು ಸ್ಮಾರ್ಟ್ ಫೋನಿದೆಲ್ಲ ಅಷ್ಟು ಗೊತ್ತಿಲ್ಲ ಫಸ್ಟ್ ಇದ್ದದ್ದು ಬಟನ್ ಮೊಬೈಲ್ ಫೋನ್ ಸೊ ಅವ್ರಿಗೆ ಅದೇ ಅಭ್ಯಾಸ ಆಗಿದೆ ಬಟ್ ಇವಾಗ ಸ್ಮಾರ್ಟ್ಫೋನ್ ಬಂದಿದ್ರಿಂದ ಅವ್ರಿಗೆ ಗೊತ್ತಾಗೋದಿಲ್ಲ ಏನು ಹೇಗೆ ಯಾವ ಬಟನ್ ಯೂಸ್ ಮಾಡಬೇಕು ಹೇಗೆ ಆ ಆ್ಯಪ್ಗೆ ಹೋಗಬೇಕಂತೆಲ್ಲ ಅದಕ್ಕೋಸ್ಕರ ಅವ್ರು ಕಾಲ್ ಮಾಡಿ ಎಲ್ಲ ಕೇಳ್ತಾರೆ ಇದು ಹೇಗೆ ಮಾಡಬೇಕು ಅಂದರೆ ಈ ಈ ಆ್ಯಪ್ನ ಅಂದರೆ ಫಾರ್ ಎಕ್ಸಾಂಪಲ್ ಈ ವೀಡಿಯೋನ ಇದಕ್ಕೆ ಹೇಗೆ ಕಳಿಸ್ಬೇಕು ಹಾಗೆಲ್ಲ ಕೇಳ್ತಾರೆ ಸೊ ಹಾಂ ಹೌದು ನಾವು ಅದೊಂದು ಹೇಳಿ ಕೊಟ್ಟಾಗು ಆಗ್ತದೆ ಮತ್ತು ಅವ್ರಿಗೆ ಅದು ಅಷ್ಟು ಬೇಗ ಗೊತ್ತಾಗೋದಿಲ್ಲ ಅಂದರೆ ಈಗ ತಂತ್ರಜ್ಞಾನ ಅಷ್ಟು ಮುಂದೆ ಹೋಗಿದೆ ಸೊ ಬೇರೆ ಜನ್ರೇಷನ್ನವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಈಗಿನ ಜನ್ರೇಷನ್ಸ್ ಸ್ಮಾರ್ಟ್ ಫೋನಿದು ಜನ್ರೇಷನ್ ಸೊ ಅವ್ರಿಗೆ ತುಂಬ ಸುಲಭ ಆಗ್ತದೆ ಬಟ್ ಪಾಪ ಪ್ರಾಯ ಆದವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಹಾಂ ಹೇಳಿ ಕೊಟ್ಟರೆ ಅವರು ಕಲಿತಾರೆ ಇಲ್ಲಾಂತ ಇಲ್ಲ ಸೊ ಹಾಗೆ